ನೋಡಣ್ಣ ಅಡುಗೆ ಮಾಡುವಾಗ ಆಕಸ್ಮಿತವಾಗಿ ಅನ್ನ ಮಾಡಲು ಹೋಗಿದ್ದಾಗ ಸ್ವಲ್ಪ ನೀರು ಕಮ್ಮಿ ಇದ್ದು ಅನ್ನ ಸ್ವಲ್ಪ ಇದಾದರೆ ಅದಕ್ಕೆ ತಕ್ಕ ಹಾಗೇ ಮತ್ತೆ ಅದನ್ನು ನೋಡಿ ಸ್ವಲ್ಪ ಬಿಸಿ ನೀರು ಸೇರಿಸಿ ಹದವಾಗಿ ಬರುವಂತೆ ಮಾಡ್ಕೋಳ್ಬೇಕು ಅದಾಯಿತು ಸಾಂಬರಾದ್ರೂ ಅಡುಗೆ ಮಾಡಿ ಸಹ ಆಗುವಾಗ ಸ್ವಲ್ಪ ರುಚಿ ಮುಂದೆ ಆದ್ರೆ ಸ್ವಲ್ಪ ಮತ್ತೆ ಯಾವುದಾರು ಕಾಯಿ ಅದೆಲ್ಲ ಸೇರಿಸಿ ಕಾಯಿ ಟೊಮೆಟೋ ಸೇರಿಸಿ ಅದನ್ನು ರುಚಿಗೆ ತಕ್ಕ ಹಾಗೇ ಸ್ವಲ್ಪ ಬರಬೇಕು ಇಲ್ಲದಿದ್ದರೆ ಅದು ಊಟ ಮಾಡಲು ಸಾಧ್ಯವಾಗೋದಿಲ್ಲ ಮತ್ತು ಉಪ್ಪು ಕಮ್ಮಿ ಇದ್ದರೆ ಅದಕ್ಕೆ ಉಪ್ಪು ಸೇರಿಸಲಿಕ್ಕೆ ಸ್ವಲ್ಪವೇ ಇದಾಕ್ಕೊಂಡು ಉಪ್ಪಾಕಿ ಸರಿಪಡಿಸಬೇಕು ಅದನ್ನು ನಾವು ಅಡುಗೆ ಮಾಡುವುದಲ್ಲ ಅವ್ರು ಬಾಯಿಗೆ ರುಚಿ ಆಗುವಂಗೆ ಮಾಡ್ಕೋಬೇಕು ನಾವು ಮತ್ತೊಮ್ಮೆ ನಾವು ಅಡುಗೆ ಮಾಡುವಾಗ ಗಮನವಿಟ್ಟು ಅಡುಗೆ ಮಾಡಬೇಕು ಆ ನಾವು ಅಡುಗೆ ಮಾಡುವಾಗ ನಾವೊಂದು ಮೊಬೈಲ್ ಹಿಡ್ಕೊಂಡು ಕಿವಿಯೊಳಗೆ ಮಡಗಿಬಿಟ್ಟು ಆಚೆಗೋದ್ರುದ್ರೂ ಹೋಯ್ತು ಬಂದರೆ ಬಂತು ಅಂದ್ಬಿಟ್ಟು ಅನ್ನ ಸೀದೋಯ್ತದೆ ಆವಾಗೇನು ಮಾಡೋದು ಅರ್ಧ ಅನ್ನ ಆಚೆಗಾಕ್ತಾರೆ ಆಗ ಹಾಕೋಕೆ ಮಾಡಬಾರ್ದು ನಾವು ಅಲ್ಲಿಯೇ ನಿಂತು ಕೂತು ನಮ್ಮ ಅಡುಗೆನ ನಾವು ಸರಿಯಾಗಿ ನೋಡ್ಕೊಳ್ಳಬೇಕೆ ಹೊರತು ಅದನ್ನು ಅಡುಗೆ ಹಾಳಾಗೋದ್ಮೇಲೆ ಆಚ್ಗೆ ಹಾಕೋದೇನು ದನಕ್ಕೆ ಸುರಿಯೋದೇನು ಆ ರೀತಿ ಮಾಡಬಾರ್ದು ಅಂತ ನಾನು ಹೇಳ್ತಾಯಿದ್ದೀನಿ ಸರ್ ಆಗಿದೆ ಆಗಾಗೋಗಿದ್ರೆ ಸ್ವಲ್ಪ ಮೇಲುಗಡೆ ತೆಗೆದ್ಬಿಟ್ಟು ತುಂಬ ಸೀದೋಗಿರುವಂಥದ್ದನ್ನ ತೆಗೆದು ಹಾಕಿಬಿಟ್ಟು ಅದೇ ಅನ್ನನ ಬಿದ್ದೋಯಿತು ಅಂದ್ಬಿಟ್ಟು ತಗೊಂಡೋಗಿ ಬೆಳಗ್ಗೆ ರಾತ್ರೆದು ಅಂತ ಆಚೆಗಾಕೋದಲ್ಲ ಚೆಂದಾಗೇ ಇದ್ದರೆ ಅದನ್ನು ಮಡಿಕ್ಕೊಂಡು ಮಡಿಕ್ಕೊಂಡು ಒಂದಿಷ್ಟು ಟೊಮೆಟೋ ಹಣ್ಣು ಇದು ಎಲ್ಲ ಹೆಚ್ಚಿ ಅದನ್ನು ಚಿತ್ರಾನ್ನದ ಥರವಾಗಿ ಮಾಡಿ ಅದು ಬಾಯಿಗೆ ರುಚಿ ಮಾಡ್ವಂಗೆ ಮಾಡಿಬಿಟ್ಟು ಊಟ ಮಾಡಬೇಕು ಅದನ್ನು ಆಚ್ಗೆ ಹಾಕುವುದಲ್ಲ ಸಾಂಬಾರು ಆದರೂ ಅಷ್ಟೇ ಚೆನ್ನಾಗೇ ಬೇಯಿಸಿ ಇಟ್ಕೊಂಡರೆ ಅದು ಬೆಳಗ್ಗೆಗೆ ಊಟ ಮಾಡ್ಬೋದು ಬೇಯಿಸದೇ ಹಂಗೆ ಮಡಗಿಬಿಟ್ರೆ ಹುಳಿ ಬರುತ್ತೆ ಆವಾಗ ಆಚೆಗೆ ಸುರಿಬೇಕಾಗುತ್ತೆ ಆ ಥರ ಮಾಡಬಾರ್ದು ಅಂತ ಹೇಳ್ತಾಯಿದ್ದೀನಿ ಸರ್ ಅಡುಗೆನ ಅದನ್ನು ತಕ್ಕ ಹಾಗೇ ನಾವು ಅಡುಗೆ ಮಾಡಬೇಕು ಅದಕ್ಕೆ ತಕ್ಕಾಗೆ ಎಷ್ಟು ಬೇಕು ಮಸಾಲೆ ಅಷ್ಟು ಹಾಕ್ಕೊಂಡು ಅಡುಗೆ ಮಾಡಬೇಕು ಅಧಿಕ್ವಾಗಿ ಸುರಿಯೋದು ಖಾರ ಆಗೋದು ಅದನ್ನ ಮಾಡಬಾರದು ಇಲ್ಲದೇ ಇದ್ದರೆ ಅದು ಖಾರ ಇಲ್ದಂತೆ ಇದ್ಮಾಡೋದು ಬಾಯಿಗಿಕ್ದಂತಾಗುತ್ತೆ ಅದು ಮಾಡಬಾರದು ಅದಕ್ಕೆ ಸಲುವಾಗಿ ಅದಕ್ಕೆ ತಕ್ಕನಾಗೇ ಮಾಡಿ ರುಚಿಯಾಗಿ ಮಾಡ್ಕೊಳ್ಬೇಕು ಉಪ್ಪು ಖಾರ ಹುಳಿ ಇದೆಲ್ಲ ಒಂದು ಸಮವಾಗಿ ಸೇರಿಸಿ ನಾವು ಅಡುಗೆ ಮಾಡಿದರೆ ಊಟ ಮಾಡೋರಿಗೂ ಸಂತೋಷ ಅದು ಮಾಡದವರ್ಗೂ ಪರವಾಗಿಲ್ಲ ಮಾಡಿದ್ರು ಅಂತ ಹೆಸರು ಬರುತ್ತೆ ಸರ್